ನಾನು ಮೊದಲನೇ ಬಾರಿಗೆ ಖಾದ್ಯವನ್ನು ಯೂಟ್ಯೂಬ್ನಲ್ಲಿ ನೋಡಿ ಮಾಡುವಾಗ ಅಲ್ಲಿ ಅವರು ಹೇಳಿರ್ತಾರೆ ಆದರೆ ಎಲ್ಲಿ ಅದು ಹಾಗೆ ಆಗಿರುವುದಿಲ್ಲ ಅವ್ರು ಹೇಳಿದ್ದನ್ನೇ ನಾವು ಹಾಕಿದರೆ ಕೂಡ ಅದರ ಟೇಸ್ಟೇ ನಮಗೆ ಸಿಗುವುದಿಲ್ಲ ಯಾವುದು ಕೂಡ ಯಾಕೆಂದರೆ ಅವರು ತುಂಬ ಹೆಕ್ಸ್ಪೀರಿಯೆನ್ಸ್ ಇದ್ದು ಮಾಡ್ತಾರೆ ನಾವು ಮೊದಲನೇ ಬಾರಿಗೆ ಮಾಡ್ತಿರ್ತೇವೆ ಹಾಗಾಗಿ ಅವರಿಗೆ ಅದರ ಅಳತೆ ಮತ್ತು ಅದರ ರುಚಿ ಗೊತ್ತಿರ್ತದೆ ಎಷ್ಟು ಹಾಕಿದರೆ ಹೇಗೆ ಅಂತ ನನಗೆ ಅದು ಗೊತ್ತಿರಲಿಲ್ಲ ಹೇಗೆ ಅದರ ಎಷ್ಟು ಹಾಕಬೇಕು ಏನು ವಿಷಯ ಅಂತ ಅವ್ರು ಹಾಕಿ ಅಂತ ಹೇಳೋ ನಾವು ನಮ್ಮ ಅಳ್ತೆಗೆ ತಕ್ಕಂತೆ ಹಾಕ್ತೇವೆ ಆಗ ಅದರ ರುಚಿ ಹಾಳಾಗ್ತದೆ ಅದರ ರುಚಿ ಕೆಟ್ಟು ಹೋಗ್ತದೆ ಹೀಗೆ ಆಗುತ್ತೆ ತುಂಬ ಸಲ ಯೂಟ್ಯೂಬ್ನಲ್ಲಿ ನೋಡಿ ಪಾಕ ಮಾಡುವಾಗ ಅದರ ರುಚಿ ಕೆಟ್ಟೋಗಿದೆ ಮನೇಲಿ ಯಾರು ತಿನ್ನಲಿಕ್ಕೆ ಆಗಲಿಲ್ಲ ತುಂಬ ಸಲ ಹಾಗೇ ಆಗಿದೆ ಯಾಕೆಂದರೆ ನಾವು ಯಾವುದೇ ಸಾಮಗ್ರಿಗಳನ್ನು ಅಳತೆ ಮೀರಿ ಹಾಕಿದರೆ ಅದರ ರುಚಿ ಖಂಡಿತವಾಗ್ಲೂ ಹಾಳಾಗ್ತದೆ ಅದೇ ಆಗುವುದು ಯೂಟ್ಯೂಬ್ ಮತ್ತು ಫೋನ್ ಯೂಟ್ಯೂಬ್ನಲ್ಲಿ ನೋಡಿದರೆ ಹೇಗೆ ಮಾಡುವುದಂತ ಗೊತ್ತಿರ್ತದೆ ಹೊರತು ಎಷ್ಟು ಹಾಕಬೇಕು ಏನು ಹಾಕಬೇಕು ಅದು ಕನ್ಫ್ಯೂಷನ್ ಆಗ್ತದೆ ನಮಗೆ ಅದರ ಕಾರಣ ಯೂಟ್ಯೂಬ್ನಲ್ಲಿ ನೋಡಿ ಯಾವತ್ತೂ ಅಡುಗೆ ಮಾಡ್ಲಿಕ್ಕೆ ಹೋಗಬಾರ್ದು ಇದೆ ನನಗೆ ಮೊದಲನೇ ಬಾರಿ ಮಾಡುವಾಗಂತೂ ಆ ಅನುಭವ ಹೇಳಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಕೆಟ್ಟದಾಗಾಗಿತ್ತು